ನನಗೆ ಹಾಡು ಹೇಳೋದಂದರೆ ತುಂಬ ಇಷ್ಟ ನಾನು ಚಿಕ್ಕವರಿದ್ದಾಗಿಂದ ಸಂಗೀತ ಕಲಿಬೇಕು ಆಮೇಲೆ ಅದನ್ನು ಅಳ್ವಡಿಸ್ಕೋಬೇಕು ಅಂತ ತುಂಬ ಆಸಕ್ತಿಯಿತ್ತು ಬಟ್ ಆದು ಸಂಗೀತ ಕ್ಲಾಸ್ಗೆ ಹೋಗೋಕೆ ಆಗಲಿಲ್ಲ ಅದೆಲ್ಲ ಮಾಡೋಕ್ ಆಗಲಿಲ್ಲ ಎಜುಕೇಷನ್ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಆಮೇಲೆ ಇನ್ನು ಒಂದು ಈಗ ಸಿನ್ಮಾ ಹಾಡುಗಳು ಆಗಿರ್ಬೋದು ದೇಶಭಕ್ತಿ ಗೀತೆ ಭಾವಗೀತೆಗಳು ಆಗಿರ್ಬೋದು ಈ ಥರ ಎಲ್ಲ ಹಾಡುಗಳ ಮೇಲೆ ನಂಗೆ ತುಂಬ ಆಸಕ್ತಿ ಇದೆ ಎಲ್ಲಾದರು ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಪಾರ್ಟಿಸ್ಪೇಷನ್ ಮಾಡ್ತಾ ಇದ್ದೆ ನಾನು ಏನಾದರು ಹಾಡಿಗೆ ಸಂಬಂಧ ಪಟ್ಟಂತೆ ಇದೆ ಅಂತ ಹೇಳಿದ ತಕ್ಷಣ ನಾನು ಬೇಗ ಓಡಿ ಹೋಗಿಬಿಡ್ತಿದ್ದೆ ನನ್ಗೆ ಹಾಡು ಹೇಳೋದಂದ್ರೆ ಅಷ್ಟು ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಅದರಲ್ಲಿ ತುಂಬ ಆಸಕ್ತಿ ಕೊಡ್ತಾ ಇದ್ದೆ ಇವಾಗಲೂ ಕೂಡ ನನಗೆ ಮನೆಯಲ್ಲಿ ಕೂತರೆ ಈಗ ನನಗೆ ಯಾಕೆ ನನ್ಗೆ ಹಾಡು ಅಷ್ಟು ಇಷ್ಟಾಗುತ್ತೆ ಅಂದರೆ ಅದರಲ್ಲಿ ಏನೋ ಒಂದು ಭಾವ ಇರುತ್ತೆ ಅಂತ ಅನಿಸುತ್ತೆ ಈಗ ನನಗೆ ಬೇಜಾರಾದರೆ ಯಾವುದೋ ಒಂದು ಫೀಲಿಂಗ್ ಸಾಂಗ್ ಆಗಿರ್ಬೋದು ಏನೋ ಒಂದು ಕೇಳಿದ್ರೆ ಆವಾಗ ನನ್ನ ಬೇಜಾರಿಗೆ ಅದು ಹಾಡಲ್ಲಿರ್ತಕ್ಕಂಥ ಒಂದು ಭಾವ ಸರಿಹೊಂದಿದ್ರೆ ಆವಾಗ ನನ್ನ ಮನಸ್ಸಿಗೆ ಸಮಾಧಾನ ಅನ್ಸೋದು ಆ ರೀತಿ ಆಮೇಲೆ ಖುಷಿಯಾಗಿದ್ದಾಗ ಬೇರೆ ರೀತಿ ಸಾಂಗ್ ಕೇಳೋದು ಈ ಥರ ಒಂದು ಹಾಡಲ್ಲಿ ಒಂದು ಭಾವ ನನಗೆ ತುಂಬ ಯಾವಾಗ್ಲು ಇಷ್ಟ ಆಗ್ತಾ ಇರುತ್ತೆ ಆ ಕಾರಣಕ್ಕೆ ನನಗೆ ಹಾಡೋದು ಅಂದರೆ ತುಂಬ ಇಷ್ಟ ಯಾವಾಗ ನೋಡಿದ್ರು ಮನೇಯಲ್ಲಿ ಸುಮ್ಮನೆ ಕೂಡೋದಿಲ್ಲ ಕೂತು ಎಲ್ಲಿ ಕೂತೀರ್ತಿನಿ ಅಲ್ಲಿ ಯಾವಾಗ ನೋಡಿದ್ರು ಹಾಡು ಹೇಳ್ತನೇ ಇರ್ತೀನಿ ಅದ್ರಲ್ಲು ಸಿನ್ಮಾ ಹಾಡುಗಳಲ್ಲಿ ತುಂಬ ಅಂದರೆ ಹಳೇ ಕಾಲದಲ್ಲಿ ರಾಜ್ ಕುಮಾರ್ ಅವ್ರ ಮೂವಿದ್ದಾಗಿರ್ಬೌದು ಬೇರೆ ಬೇರೆ ಹಳೇ ಕಾಲದ್ದು ಸಾಂಗ್ ಅಲ್ಲಿ ತುಂಬ ಇಷ್ಟ ಪಡ್ತೀನಿ ಯಾಕಂದರೆ ಅದರಲ್ಲಿ ಏನೋ ಒಂಥರ ಭಾವಗಳು ತುಂಬ್ಕೊಂಡು ಇರುತ್ತೆ ಕೇಳ್ತಾ ಇದ್ರೆ ಹಂಗೇ ಕೇಳ್ತಾನೇ ಇರಬೇಕು ಅನ್ಸೋದು ಆ ಥರ ಒಳ್ಳೇ ಈ ಲಿರಿಕ್ಸ್ಲ್ಲಿ ಒನ್ ಲಿರಿಕ್ಸ್ ಆಗಿರ್ಬೌದು ಅದರ ಸೌಂಡ್ ಆಗಿರ್ಬೌದು ತುಂಬ ಜಾಸ್ತಿ ಓವರ್ ಸೌಂಡ್ ಅಲ್ಲ ತುಂಬ ನೀಟಾಗಿ ಇರ್ತಕ್ಕಂಥ ಒಂದು ಸೌಂಡಲ್ಲಿ ಬರೋವಂಥ ಒಂದು ವೇ ಅಲ್ಲಿರುವ ಸಾಂಗ್ ಅಂದ್ರುಗಳು ತುಂಬ ಇಷ್ಟ ಆಗುತ್ತೆ ನನಗೆ ಒಂದು ಸಾಂಗ್ ಅಂದರೆ ತುಂಬ ಇಷ್ಟ ನಗುವಾ ನಯನಾ ಮಧುರಾ ಮೌನ ಈ ಸಾಂಗ್ ಅಂದರೆ ತುಂಬ ಇಷ್ಟ ಯಾಕಂದ್ರೆ ಅದರಲ್ಲಿ ಏನೋ ಒಂಥರ ಭಾವ ಅದೇ ಹೇಳಿದ್ನಲ್ಲಾ ಆ ಸಾಂಗ್ ಕೇಳ್ತಾ ಇದ್ರೆ ಯಾವಾಗ ನೋಡು ಕೇಳ್ತನೇ ಇರ್ಬೇಕು ಅನಿಸುತ್ತೆ ಕೂತರು ನಿಂತರು ಆ ಸಾಂಗ್ನ ಪದೇ ಪದೇ ಜಪಿಸ್ತಾ ಇರ್ತೀನಿ ಬೇಜಾರಲ್ಲಿದ್ರು ಖುಷಿಯಲ್ಲಿದ್ರು ಕೂಡ ಆ ಸಾಂಗ್ ಹಾಡ್ತಾ ಇರ್ತೀನಿ ಯಾವಾಗಲು ಅದು ಅಲ್ಲದೇ ಬ್ ಅದನ್ನು ಹೊರ್ತುಪಡ್ಸಿ ಇನ್ನು ಬೇರೆ ಬೇರೆ ಹಾಡುಗಳನ್ನು ಕೂಡ ಹಾಡ್ತಾ ಇರ್ತೀನಿ ಯಾ ಅದೊಂದು ಒಂಥರ ಹುಚ್ಚುತನ ಅಂತ ಬೇರೆಯವರಿಗೆ ಹುಚ್ಚುತನ ಅನಿಸ್ಬೋದು ನೋಡೋರಿಗೆ ಅಂದರೆ ನಾವು ಕೂತಲ್ಲೆಲ್ಲ ನಿಂತಲ್ಲೆಲ್ಲಾ ಅಥ್ವಾ ಎಲ್ಲೋ ಇದ್ದಗೆಲ್ಲಾ ಹಾಡು ಹೇಳ್ತ ಇದ್ದಾಗ ಇವ್ರು ಏನು ಹುಚ್ಚರ ಥರ ಬಿಹೇವ್ ಮಾಡ್ತಾರಲ್ಲ ಅಂತ ನೋಡೋರಿಗು ಅನಿಸ್ಬೋದು ಆದರೆ ನನಗೆ ಅಷ್ಟು ಅಷ್ಟುಆಸಕ್ತಿ ಆ ಹಾಡಿನ ಮೇಲೆ ಇದೆ ಅಂತ ನನ್ಗೆ ಅನಿಸುತ್ತೆ ಯಾಕಂದ್ರೆ ಅದೊಂದು ಆಸೆ ಇತ್ತು ಸಂಗೀತ ಕಲಿಬೇಕು ಹಂಗೇ ಅದನ್ನ ನಾನು ಆ ಥರ ಪಾರ್ಟಿಸ್ಪೇಟ್ಸ್ ಮಾಡಬೇಕು ಅದರಲ್ಲಿ ಅಂತ ತುಂಬ ಆಸಕ್ತಿ ಇತ್ತು ಬಟ್ ಆಗಲಿಲ್ಲ ಅಟ್ ಲೀಸ್ಟ್ ನಾನು ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ಎಮ್ ಎ ಇನ್ ಮ್ಯೂಸಿಕ್ ಆ ಕೋರ್ಸ್ ಆದರು ಮಾಡೋಣ ಅದುನ್ನ ಆದರು ಮಾಡಿದರೆ ನನಗೆ ಕೆಲವೊಂದು ಮುಂದೆ ಅವಕಾಶಗಳು ಸಿಗ್ಬೋದು ಅದರಲ್ಲಿ ಅನ್ನೋ ಥರ ಆಸಕ್ತಿ ಇತ್ತು ಬಟ್ ಅದನ್ನು ಕೂಡ ಆಗಲಿಲ್ಲ ನನಗೆ ಮನೆಯಲ್ಲಿ ತುಂಬ ಸ್ವಲ್ಪ ಬಡತನ ಇರೋದರಿಂದ ಮುಂದೆ ಐಯರ್ ಎಜುಕೇಷನ್ ಕೂಡ ಮಾಡೋಕೆ ಆಗಿಲ್ಲದೇ ಇರೋ ಕಾರಣಕ್ಕೆ ನಾನು ಎಲ್ಲದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಈಗ ಕೆಲಸ ಮಾಡ್ತಿರೋದು ಈ ಹಾಡು ಹಾಡುಗಳು ನಾನು ಒಬ್ನಳೇ ಸಿಂಗಲ್ ಆಗಿದ್ದಾಗ ಹಾಡೋದು ಅಂದ್ರೆ ನಂಗೆ ತುಂಬ ಇಷ್ಟ ಯಾಕಂದರೆ ಈಗ ನಾಲ್ಕು ನಾಲ್ಕು ಜನಕ್ಕು ಕೇಳೋ ರೀತಿ ಹಾಡ್ಬೌದು ಆದರೆ ನನ್ಗೆ ಒಬ್ಬಳೇ ಇದ್ದಾಗ ಹಾಡೋದು ಅಂದರೆ ನಂಗೆ ತುಂಬ ಇಷ್ಟ ಯಾಕಂದ್ರೆ ಇನ್ನು ನನ್ನ ಹಾಡನ್ನು ಇನ್ನೊಬ್ಬರು ಕೇಳಿಸ್ಕೊಳೋದ್ರೆ ಕೇಳಿಸ್ಕೊಂಡ್ರೆ ಏನು ಅನ್ಕೊತಾರೆ ಏನು ಅನ್ಕೊಳೋದಿಲ್ಲ ಅಂತ ನನಗ್ ಆ ಥರದ್ದೆಲ್ಲ ಫೀಲಿಂಗ್ ಏನಿಲ್ಲ ಇದ್ರ ಮೇಲೆ ಆದರೆ ಹಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಇದೆಯಲ್ಲಾ ಅದು ಮಾತ್ರ ನನಗೆ ಯಾವಾಗಲೂ ಒಂಥರ ಖುಷಿ ಕೊಡುತ್ತೆ ಒಂದು ಸಲ ಎಲ್ಲಿದು ಮನೆಯಲ್ಲಿ ಮನೆಯಲಾಗಲಿ ಇರಲಿ ಅಥ್ವಾ ಹೊರ್ಗಡೆನೇ ಆಗ್ಲಿ ಇರಲಿ ನಾನು ಹಾಡಬೇಕು ಹಾಡಲ್ಲಿ ಹಾಡೋದ್ರಿಂದ ಮನಸಿಗೆ ಸಮಾಧಾನ ಖುಷಿ ಆಮೇಲೆ ನಾನು ಒಬ್ಬಳೇ ಹಾಡೋದಲ್ಲ ನಾನು ಹಾಡನ್ನು ಬೇರೆಯವ್ರಿಗೆ ಆದರು ಕಲ್ಸಿ ಕೊಡಬೇಕು ಅವ್ರ ಜೊತೆ ಒಗ್ಗೂಡ್ಕೊಂಡ್ ಹಾಡ್ಬೇಕು ಆ ಥರದ್ದು ಕೂಡ ತುಂಬ ಆಸೆ ಇದೆ ಹಂಗೆ ಮಾಡಬೇಕು ಹಿಂಗೆ ಅಂತಂದೇಳಿ ಆಮೇಲೆ ಈಗ ಒಂದು ಸಹ ಭಾವಗೀತೆ ಅಂತಂದೇಳಿ ಅದನ್ನು ಹಾಡಬೇಕಾದ್ರೆ ಅಲ್ಲಿ ನಾವೊಂದು ಹಾಡನ್ನು ಹಾಡಬೇಕಾದ್ರೆ ನಮ್ಮ ಮನಸಲ್ಲಿ ಒಂಥರ ಭಾವನೆ ಒಳ್ಳೇ ಒಂದು ಉದ್ವೇಗದ ಭಾವನೆ ಇದಾಗುತ್ತೆ ಈಗ ಅದೇ ರೀ ಅವಾಗಲೇ ಹೇಳಿದ್ ರೀತಿ ಮನಸಿಗೆ ಬೇಜಾರಾದಾಗ ಆಗಿರ್ಬೋದು ಸಂತೋಷವಾಗಿ ಆದಾಗ ಆಗಿರ್ಬೋದು ಈ ಯಾವುದೇ ಸಿಚ್ಯುವೇಷನ್ ಆಗಲಿ ಕೂಡ ನಾನು ಹಾಡು ಹೇಳೋದ್ರ ಮುಖಾಂತ್ರವಾಗಿ ಅಲ್ಲಿ ಇರತಕ್ಕ ಅಲ್ಲಿಆ ವಾತಾವರ್ಣನ ಸರಿಪಡಿಸಿಕೊಳ್ತೀನಿ ಮನೇಲಿ ಯಾರೋ ಒಂದು ಮಾತು ಅಂದಾಗ ಆಗಿ ಬೇಜಾರಾಗಿ ಸುಮ್ಮನೆ ಕೂತಿದ್ದೆ ಅಂದರೆ ಹಾಡು ಹೇಳ್ತಾ ಇರಬೇಕು ಆವಾಗ ಏನೋ ತುಂಬ ಖುಷಿ ಅನ್ಸೋದು ಮನಸಿಗೆ ನಾನು ಹೇಳಿಲ್ಲಾ ಅಂದರು ಪರವಾಗಿಲ್ಲ ಅಟ್ ಲೀಸ್ಟು ಮೊಬೈಲ್ ಅಲ್ಲಿ ಅಥ್ವ ಟಿ ವೀಲಿ ಮ್ಯೂಸಿಕ್ಗಳನ್ನು ಕೇಳೋದು ಹುಚ್ಚು ಅತಿಯಾಗಿ ಮೊಬೈಲಲ್ಲಿ ಸಂಗೀತಗಳನ್ನು ಕೇಳೋದು ಅದನ್ನು ನಾನು ಅದ್ರ ಗುಂಟಲ್ಲೇ ಹಾಡಿಕೊಳ್ತಾ ಹೋಗೋದು ಆ ಹಾಡನ್ನು ಹಾಡ್ತನೇ ಅದ್ರ ಜೊತೆ ನಾನು ಹಾಡ್ತಾ ಹೋಗೋದು ಅದರಲ್ಲಿ ನಮ್ಮನ್ನ ನಾವೇ ತೊಡಗಿಸ್ಕೊಳ್ತಾ ಇರ್ತೀವಿ ಹಾಡನ್ನು ಹಾಡಬೇಕಾದ್ರೆ ಅದು ಒಂಥರ ಆ ರೀತಿ ಭಾವನೆ ಅಲ್ಲಿ ಹುಟ್ಟಿಕೊಳ್ತಾ ಹೋಗುತ್ತೆ ಅದಕ್ಕೆ ನಂಗೆ ಹಾಡು ಅಂದರೆ ತುಂಬ ಇಷ್ಟ ಹಾಡು ಬೆ ಹಾಡನ್ನ ಹಾಡ್ಬೇಕಾದ್ರೆ ತುಂಬ ಆಸಕ್ತಿ ಕೂಡ ನನಗೆ